ಹ್ಞೂ ಹೇಳಿ ನೀವು ಏನು ಡಾಕ್ಟ್ರು ನಾವು ಚೆನ್ನಾಗಿದ್ದೀನಿ ಸ್ವಲ್ಪ

ಕಾಲು ನೋವು ಕಮ್ಮಿ ಇಲ್ಲ ಅಣ್ಣ ಸ್ವಲ್ಪ ಇದೆ ಮಾತ್ರೆ ಎಲ್ಲ ತಿಂತಾಯಿದ್ದೀನಿ ಟಾಬ್ಲೆಟ್ಟು ಅದೇ ಇದ್ರದ್ದು ರಷ್ಟು ಕಮ್ಮಿ ಆಯ್ತಾರಷ್ಟು ಹಾಂ ಕಮ್ಮಿ ಐತೆ ಅರ್ಧ ಕಮ್ಮಿ ಐತೆ ಹಾಂ ತಗೊಳ್ತಾಯಿದ್ದೀನಿ ಹಾಂ ಮಾಡ್ತಾಯಿದ್ದೀನಿ ಹ್ಞೂ ಊಟನೂ ಮಾಡ್ತೀನಿ ಹಾಂ ಹಾಂ ಊಟನೂ ಮಾಡ್ತಾಯಿದ್ದೀನಿ ಹಾಂ ಹಾಂ ತಿಂತಾಯಿದ್ದೀನಿ ಗ್ಯಾಸ್ಟಿಕ್ ಮಾತ್ರೆ

ಹಾಂ ಎಕ್ಸ ರೆ ಎಲ್ಲ ಹ್ಞೂ ತೆಗ್ಸಿದ್ದೀನಿ ಹ್ಞೂ ಹ್ಞೂ ಹಾಗೆ ಆಗಲಿ ಹ್ಞೂ ಹಾಗೆ ಆಗಲಿ ಹ್ಞೂ ಮಧ್ಯಾಹ್ನದ್ದು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಿಬಿಟ್ಟು ತಗೊಳ್ತೀನಿ ಹಾಂ ಮಾಡ್ತೀನಿ ಹಾಂ

ಹ್ಞೂ ಹಚ್ಚುತ್ತಾಯಿದ್ದೀನಿ ಏನು ಬೆಳಗ್ಗೆ ಸಾಯಂಕಾಲ ಹ್ಞೂ ಹ್ಞೂ ಇನ್ನೇನು ಮತ್ತೆ ಹಾಂ ಹಾಂ ಹಾಗೆ ಆಗಲಿ ಹಾಂ ಹಾಗೆ ಆಗಲಿ ಹ್ಞೂ ತೋರ್ಸ್ಕೊಳ್ಳೋಣ ಹ್ಞೂ ಆಯಿತು